ನಮ್ಮ ಬಳ್ಳಾರಿ ಜಿಲ್ಲೆಯ ಬಗ್ಗೆ ಹೇಳ್ಬೇಕಪ್ಪ ಅಂತದ್ರೆ ಈ ನಮ್ಮ ಬಳ್ಳಾರಿ ಜಿಲ್ಲೇ ಆರ್ಥಿಕ ಆರ್ಥಿಕವಾಗಿ ಬಹಳ ಹಿಂದುಳುದ್ಬಿಟ್ಟಿದೆ ಈ ಆರ್ಥಿಕವಾಗ್ ಹಿಂದುಳಿದಿರುವಂಥ ಭಾರತ ಸೊರಿ ಈ ಬಳ್ಳಾರಿಯು ಅನಾರೋಗ್ಯ ಮತ್ತು ನಿರುದ್ಯೋಗದಿಂದ ಭಾಳ ಅನಾಹುತ ನಡಿತಾಯಿದೆ ಬಳ್ಳಾರಿಲಿ ಬಹಳಷ್ಟೂ ನಿರುದ್ಯೋಗಿಗಳು ಸಹ ಬಳ್ಳಾರಿ ಜಿಲ್ಲೆಯಲ್ಲಿ ಇದಾರೆ ಈಗ ಪ್ರೆಸೆನ್ ಈಗ ಹೇಳ್ಬೇಕಾ ಈಗ ಹೇಳ್ಬೇಕಪ್ಪ ಅಂತಂದ್ರೆ ಇರೋದಂದ್ರೆ ಅಲ್ಲಿ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲುನಲ್ಲಿರುವಂಥ ತೋರಣದಲ್ಲಿಲ್ಲ ಇರುವಂಥ ಒಂದು ಜಿಂದಾಲ್ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಮಾತ್ರ ಈಗ ಕೈಗಾರಿಕಾ ಕ್ರಮವಾಗಿ ಉದ್ಯೋಗಾವಕಾಶ ಕೆಲವರು ಮಾತ್ರ ಸಿಗ್ತಿದೆ ಉದಾಹರಣೆಗೆ ಹೇಳ್ಬೇಕಂದ್ರ ಟೆಂತ್ ಪಾಸಾದ್ಮೇಲೆ ಪಿ ಯು ಸಿ ಓದಲಾರ್ದೆ ಡಿಪ್ಲೋಮ್ ಮಾಡಿ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸ ಕೊಟ್ಟರೆ ಏನು ಕೊಟ್ಟರು ಹದಿನೈದ್ರಿಂದ ಇಪ್ಪತ್ತು ಸಾವಿರ ರುಪಾಯ್ ಸಂಬಳ ಕೊಡ್ತಾರ್ ಅವ್ರಿಗೆ ಆ ಹದಿನೈದು ಇಪ್ಪತ್ತು ಆ ಹದಿನೈದು ಇಂದ ಇಪ್ಪತ್ತು ಸಾವಿರ ರುಪಾಯ್ ಸಂಬ್ಳದ್ಕೋಸ್ಕರ ಅವರು ಆ ಜಿಂದಾಲ್ ಅಲ್ಲಿ ಕೆಲಸ ಮಾಡ್ತಾರೆ ಆ ಜಿಂದಾಲ್ದಲ್ಲಿ ಕೆಲಸ ಮಾಡಿದ್ರು ಸಹ ಆ ಜಿಂದಾಲ್ ಹೇಳ್ಬೇಕಪ್ಪ ಅಂದ್ರೆ ಒಂದು ರೀತಿ ಬಳ್ಳಾರಿ ಜಿಲ್ಲೆಗೇ ಕೆಲವು ಸಹಾಯಕಾರಿ ಆಗಿದೆ ಆದರೆ ಬಳ್ಳಾರಿಯಲ್ಲಿ ಆರ್ಥಿಕ ಆರ್ಥಿಕವಾಗಿ ಬಳ್ಳಾರಿ ಜಿಲ್ಲೆ ಭಾಳಷ್ಟು ಹಿಂದುಳಿದ್ ಬಿಟ್ಟಿದೆ ಹೀಗಾಗಿ ನಮ್ಮ ಹೇಳ್ಬೇಕಪ್ಪ ಈಗ ಪ್ರೆಸೆಂಟ್ ಇರೋದಂದ್ರೆ ಅದು ಒಂದೇ ಅದು ಏನಪ್ಪಾ ಅಂತಂದರೆ ಅದು ಆ ಜಿಂದಾಲ್ ಏನಿದೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ನೀಡಿದೆ ಮತ್ತು ಕೆಲವು ಕೈಗಾರಿಕೆ ಕ್ರಮಗಳನ್ನು ಸಹ ಉತ್ಪಾದನೆ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕಳಿಸುತ್ತದೆ ಹಾಗಾಗಿ ಮತ್ತು ಪ್ರತಿಯೊಬ್ಬ ಪ್ರೈಮರಿ ಐ ಸ್ಕೂಲ್ಸ್ ಐ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಅಂತೇಳಿ ಜಿಂದಾಲ್ನಿಂದ ಬರುತ್ತೆ ಆ ಬಿಸಿ ಊಟದಲ್ಲಿ ಸಹ ದಿನ ಪ್ರತಿದಿನ ಪ್ರತೀ ದಿನಾ ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಅಂತೇಳಿ ಮಧ್ಯಾಹ್ನದ ಬಿಸಿ ಊಟವಾಗಿ ಜಿಂದಾಲ್ನಿಂದ ಬರುತ್ತೆ ಆ ಜಿಂದಾಲ್ನಿಂದ ಬರುವಂಥ ಊಟ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹ ಸೇವನೆ ಮಾಡ್ತಾನೆ ಸೇವನೆ ಮಾಡ್ತಿರ್ತಾರೆ ಹಂಗಾಗಿ ಅದು ಪ್ರತಿದಿನ ಒಂದೇ ಊಟ ಬರೋಲ್ಲ ಪ್ರತಿ ದಿನ ಬದಲಾವಣೆ ಬೇರೆ ಬೇರೆ ಊಟ ಬರುತ್ತೆ ಬೇರೆಬೇರೆ ಊಟ ಬರುತ್ತೆ ಹಂಗಾಗೀ ಒಂದಿನ ಅನ್ನ ಸಾಂಬಾರು ಬರ್ಬೋದು ಒಂದಿನ ಪಲಾವ್ ಬರ್ಬೋದು ಒಂದಿನ ಚಿತ್ರಾನ್ನ ಬರ್ಬೋದು ಈ ಥರದ ಆಹಾರಗಳು ವಿಟಿಮಿನ್ಸ್ ಸಿಗುವಂಥ ಆಹಾರಗಳು ವಿದ್ಯಾರ್ಥಿಗೆ ತಲುಪಿಸ್ತದೆ ಇದು ಜಿಂದಾಲ್ ಏನಿದೆಯಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಈಗ ಬೇಕಾಗಿರುವಂಥದ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತಿಯೊಬ್ಬ ಅನಾರೋಗ್ಯದ ವ್ಯಕ್ತಿಗೆ ಸಹಾಯಕವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಸಹಾಯ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ ನಿರುದ್ಯೋಗದಿಂದ ಓಡಾಡುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ ಕೆಲವು ಜನರು ನಿರು ಎಷ್ಟೋ ಎಜುಕೇಸನ್ ಪಡೆದುಕೊಂಡು ನಿರುಗ್ಯೋ ನಿರುದ್ಯೋಗದಿಂದಾಗಿ ನರಳಾಡ್ತಿದಾರೆ ಅವರು ಎಷ್ಟು ಓದಿದ್ರು ಸಹ ಉದ್ಯೋಗಾವಕಾಶಗಳು ಸಿಗಲಿಲ್ಲ ಸಿಗುತ್ತಿಲ್ಲ ಅದರಿಂದಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅನಾರೋಗ್ಯ ಮತ್ತು ಅನಾರೋಗ್ಯ ಕೇಳ್ಬೇಕಪ್ಪ ಅಂತಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಆಸ್ಪೇಟ್ಲ್ಸ್ ಏನಿದಾವಲ್ಲ ಅವು ಎಲ್ಲ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ದಯವಿಟ್ಟು ಎಲ್ಲ ಈ ಬಳ್ಳಾರಿ ಜಿಲ್ಲೆಯ ಆಸ್ಪೇಟಲ್ಸ್ ಎಲ್ಲ ಕಾರ್ಯಗಳನ್ನು ನಿಯತ್ತಾಗಿ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಿನಿ ದಯವಿಟ್ಟು ಒಬ್ಬರ ಜೀವನದ ಮೇಲೆ ಕೆಲವು ಕುಟುಂಬಗಳು ನಿಂತಿರ್ತವೆ ಆ ಜೀವ ನಿಮ್ಮ ಕೈಯಲ್ಲಿ ಅಂತೇಳಿ ಬಂದಿರ್ತಾರೆ ಹಾಗಾಗಿ ಆ ಜೀವವನ್ನು ಉಳಿಸಿ ಕರೆಟ್ಟ್ ಟೈಮಿಗೆ ಅವ್ರಿಗೆ ಏನು ಕೊಡ್ಬೇಕೊ ಅದನ್ನೆಲ್ಲ ತಲುಪ್ಸಿ ಕಾಪಾಡ್ಬೇಕ್ ಅಂತೇಳಿ ಕೇಳ್ತಿನಿ ಅದೇ ರೀತಿ ನಮ್ಮ ಉದ್ಯೋಗದಿಂದ ನಿರುದ್ಯೋಗ ಭಾಳಷ್ಟು ಬಳ್ಳಾರಿಯಲ್ಲಿ ಕಂಡುಬರ್ತದೆ ಭಾಳಷ್ಟು ನಿರುದ್ಯೋಗ ನಮ್ಮ ಬಳ್ಳಾರಿಯಲ್ಲಿ ಕಂಡುಬರ್ತದೆ ಯಾಕಪ್ಪ ಅಂತಂದ್ರೆ ಎಷ್ಟೋ ಜ ಆ ಮಿತಿ ಮೀರಿ ಬಿಟ್ಟಿದೆ ನಮ್ಮ ಬಳ್ಳಾರಿಯಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬಿಟ್ಟಿದೆ ಗಾಡಿ ವಾಹನಗಳು ಮಾತ್ರ ಸಿಕ್ಕಾಪಟ್ಟೆ ಇದಾವೆ ಹಂಗಾಗಿ ಜನಸಂಖ್ಯೆ ಸ್ಫೋಟ ಹೆಚ್ಚಾಗ್ಬಿಟ್ಟದೆ ಜನಸಂಖ್ಯೆ ಏನಿದ್ಯಲ್ಲ ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಜನಸಂಖ್ಯೆ ಇದೆ ಹ್ಞೂ ಜನಸಂಖ್ಯೆ ಇದೆ ಹಾಗಾಗಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕು ಉದ್ಯೋಗಾವಕಾಶಗಳು ಸಿಗುತ್ತಿಲ್ಲ ಇರೋದು ಮಾತ್ರ ಒಂದೇ ಉದ್ಯೋಗ ಅದು ಅದು ಆಗಿದೆ ಜಿಂದಾಲ್ ಫ್ಯಾಕ್ಟ್ರಿ